ಹಲೋ ಹಾಂ ಹರ್ಷಿತಾ ನಾನು ಹಾಂ ಆಯಿತು ನಿಮ್ದು ಆಯಿತಾ ಅದೇ ಇಶಿತಾಗೆ ಮದುವೆ ಸೆಟ್ ಆಗಿದೆ ಹಾಂ ಥ್ಯಾಂಕ್ಸ್ ನಾನು ಹೇಳ್ತೀನಿ ಅದೇ ಬಟ್ಟೆ ಒಡವೆ ಎಲ್ಲ ಎಲ್ಲ ನೀವು ತಂದ್ರಿ ಅಂತ ಇದ್ದರು ಯಾರೋ ಹೇಳಿದ್ರು ನನಗೂ ಅದೇ ಎಲ್ಲಿ ಚೆನ್ನಾಗಿವೆ ಏನು ಹೋಲ್ಸೇಲಾಗಿ ಎಲ್ಲಿ ಸಿಗುತ್ತೆ ಏನು ಗೋಲ್ಡು ಎಲ್ಲ ಪರ್ಚೆಸ್ ಮಾಡ್ಬೇಕಂತ್ಕೊತ ಇದ್ದೀವಿ ಎಲ್ಲಿ ಚಿನ್ನ ಚೆನ್ನಾಗಿರುತ್ತೆ ಏನು ನೀವು ಯಾವ ಶಾಪ್ ಹೋಗಿದ್ದಿರಾ ಚೆನ್ನಾಗಿರುತ್ತಾ ಏನು ಅಂತ ಸ್ವಲ್ಪ ಡಿಟೇಲ್ಸ್ ಬೇಕು ಬರ್ತೀಯಾ ಏನು

ಯಾವ್ಯಾವ್ದು ಮಾಡಿದ್ರೂ ಪರವಾಗಿಲ್ಲ ಚೆನ್ನಾಗಿ ಸಿಕ್ಕಿದರೆ ಅಂತ ಹೋಲ್ಸೇಲಾಗಿ ಸಿಕ್ಕಿದರೆ ಜಾಸ್ತಿ ಪರ್ಚೆಸ್ ಮಾಡಬೇಕಲ್ಲ ಅದಕ್ಕೋಸ್ಕರ

ಹಾಂ ಹಾಂ ಕಂಚಿಗಾ ಮಾಮೂಲಿ ಡ್ರೆಸ್ ಮೆಟೀರಿಯಲ್ಲು ಸೀರೆಗಳು ಎಲ್ಲ ಎಲ್ಲಿ ಸಿಗು ಚೆನ್ನಾಗಿ ಸಿಗುತ್ತಮ್ಮ ಚಿಕ್ಕಪೇಟೆಯಲ್ಲಾ ಹಾಂ ಹಾಂ ಆಂ ಆಂ ಇಲ್ಲ ಸುದರ್ಶನ್ ಸಿಲ್ಕ್ಸ್ ಅವೆಲ್ಲ ಇವೆಯಲ್ಲ ಅಲ್ಲಿ ಚೆನ್ನಾಗಿರಲ್ವಾ

ಹಾಂ ಹಾಂ ಹೌದಾ ಟವಲ್ಸ್ ಎಲ್ಲ ಪ್ರೈಸ್ ಹಾ ಹೋಲ್ಸೇಲ್ ಪ್ರೈಸ್ ಹಾಕ್ತಾಯಿದ್ದಾರಾ ಹಾಂ ಹಾಂ ಸರಿ ಅಮ್ಮ ಆಯಿತು ಸರಿ ನೀವು ಫ್ರೀ ಇರುವಾಗ ಬಾ ನಾವಿಬ್ಬರು ಹೋಗಿ ಬರೋಣ ಇಶಿತಾನೆಲ್ಲ ಕರ್ಕೊಂಬರ್ತೀನಿ ಹೋಗಣ ಹಾಂ ಸರಿ ಆಯಿತಮ್ಮ ಇಡ್ಲಾ